ಹಲೋ ಹಾಂ ವಾಟ್ರ್ ಸಪ್ಲೈ ಅವರಲ್ಲ ಹಾಂ ಜಯಣ್ಣ ಜಯಣ್ಣ ಅಲ್ವ ಹಾಂ ಎಂತ ಮಾರ್ರೆ ನಿಮ್ಮದು ಈ ಪೈಪ್ ಎಲ್ಲ ಇದಾಗಿ ಮಣ್ಣು ಬರ್ತಾ ಉಂಟು ಹಾಂ ನಮಗೆ ಮಕ್ಕಳ ಅದು ಇದು ಅಂಥೇಳಿ ಒಂದು ತಾ ಕುಡಿಯಲಿಕ್ಕು ನೀರಿಲ್ಲ ಹಾಂ ಹಾಂ ಹೌದು ನೀರು ಎಲ್ಲ ಇದಾಗಿ ತುಂಬ ಇದಾಗಿದೆ ಮತ್ತು ಪೈಪೂ ಇದು ಒಟ್ಟೆಯಾಗಿ ಎಲ್ಲ ನೀರು ಮೇಲೆ ಬರ್ತಾ ಉಂಟು ಹಾಂ

ಅಲ್ಲ ಅಲ್ಲ ನಾವು ಸ್ ಅಲ್ಲ

ಆಯ್ತು ಅಲ್ಲ ನಾವು ಪೇಮೆಂಟ್ ಮಾಡಿದ್ದೆ ತಪ್ಪು ಆಗ್ತದ ಅಂತ ಹಾಂ ಯಾಕೆಂದರೆ ಈ ಹಾಂ ಅದು ಅಂದರೆ

ಅಲ್ಲ ಮಕ್ ಅಲ್ಲ ಮಕ್ಕಳೆಲ್ಲ ಉಂಟಲ್ಲ ಅವರಿಗೆ ಸ್ನಾನ ಮಾಡಲಿಕ್ಕೆ ಅದು ಇದು ಅಂಥೇಳಿ ಬಿಸಿ ನೀರೇ ಮಾಡಿ ಕುಡಿಬೇಕು ಹಾಂ ಅದಕ್ಕಾಗಿ ಹಾಂ ಹೌದು ಹೌದು ಹೌದು ಹೌದು ಹೌದು ಹಾಂ ಆಯಿತು ಓಕೆ ಓಕೆ ಹಾಂ ಬನ್ನಿ ಆದಷ್ಟು ಬೇಗ ಬನ್ನಿ ಹಾಂ ಓಕೆ